ನನಗೆ ತೋಟ ಅಂದರೆ ತುಂಬ ಇಷ್ಟ ನಮ್ಮ ಮನೆಯ ಮುಂದೆ ತುಂಬ ಜಾಗ ಇದೆ ಅಲ್ಲಿ ಹೂವಿನ ಗಿಡಗಳು ಹಣ್ಣು ಎಲ್ಲ ಬೆಳೆಸಿದೀವಿ ಮತ್ತು ನಮ್ಮ ಮನೆ ಮುಂದೆ ಎಲ್ಲ ಗಿಡಗಳಿಟ್ಟು ಒಂದು ತೋಟದ ಥರ ಮಾಡಿದೀವಿ ಅದಕ್ಕೆ ಗೊಬ್ಬರ ನೀರು ಕೆಂಪು ಮಣ್ಣು ಎಲ್ಲ ಹಾಕ್ತಿದ್ದೀವಿ ಚೆನ್ನಾಗಿ ಬೆಳೀತಿದೆ ಮತ್ತು ನಮ್ಮಮನೆ ಮುಂದೆ ಮಲ್ಲಿಗೆ ಹೂವಿನ ಗಿಡ ಗುಲಾಬಿ ಗಿಡ ತೆಂಗಿನ್ಕಾಯಿ ಮರ ಹಲಸ್ಲೆಹಣ್ಣಿನ್ ಮರ ಪಪ್ಪಾಯಿ ಮರ ದಾಳಿಂಬೆ ಮರ ಸಪೋಟ ಸೀತಫಲ ಎಲ್ಲ ಮರಗಳು ಇದಾವೆ ಒಂಚಿ ಮರ ಪಟ್ಮುಂಚಿಕಾಯಿ ಮರ ಬೇವಿನ ಮರ ಆಲದ ಮರ ಎಲ್ಲ ಮರಗಳಿವೆ ಅವಕ್ಕೆ ನೀರು ಹಾಕಿ ಬೆಳೆಸ್ತಿವಿ ಮತ್ತು ಕಾಯಿ ಬಿಟ್ಟರೆ ಮನೇಲಿ ಸ್ವಲ್ಪ್ ತಕ್ಕೊಂಡು ಮಾರುಕಟ್ಟೆಯಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತೀವಿ ಸ್ವಲ್ಪ ದುಡ್ಡು ಬರುತ್ತೆ ಹೂವು ಬಿಟ್ಟರೆ ಮಲ್ಲಿಗೆ ಹೂವು ಮನೇಲೆ ಬಿಟ್ಟರೆ ಸ್ವಲ್ಪ್ ದೇವರಿಗೆ ಇಡ್ತೀವಿ ಸ್ವಲ್ಪ್ ಹೂವು ಕಟ್ಕೊಂಡು ನಾವು ಇಟ್ಕೊತೀವಿ ಉಳಿದವೆಲ್ಲ ಮಾರ್ಕೆಟಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತೀವಿ ತೋಟ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಮನೆ ಮುಂದೆ ಚೆನ್ನಾಗ್ ಕಾಣಿಸ್ತದೆ ನಮ್ಮಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತುಂಬ ಚೆನ್ನಾಗೈತೆ ಅಂತ ಅನ್ನು ಎಲ್ಲರು ಅನ್ಕೊತಾರ ನಮ್ಮನ್ನು ನೋಡಿ ಇನ್ನೊಬ್ಬರು ಆ ಥರ ಮಾಡಬೇಕಂತಾ ಅನ್ಕೊತಾರೆ ಅವರ ಮನಸಿನಲ್ಲಿ ಮತ್ತು ತೆಂಗಿನ್ಕಾಯಿ ಮರ ಆಲದ ಮರ ಬೇವಿನ ಮರ ಬೆಳೆಸಿದರೆ ತಂಪಾದ ಗಾಳಿ ಸಿಗ್ತದೆ ನಮಗೆ ಆಕ್ಸಿಜನ್ ಎಲ್ಲ ಸಿಕ್ತಯಿದೆ ಮತ್ತು ಮನೆ ಮುಂದೆ ನೆರಳು ಇರ್ತದೆ ಅವು ಬಿಸಿಲಿನ ಕಾಲ ಅಲ್ಲ ತೆಂಗಿನ ಮರ ಆಲದ ಮರ ಬೇವಿನ ಮರ ಆ ಥರ ಗಿಡಗಳಿದ್ರೆ ತುಂಬ ಗಾಳಿ ಸಿಗ್ತದೆ ನಮಗೆ ನೆರಳು ಇರ್ತದೆ ಮನೆ ಮುಂದೆ ಚೆನ್ನಾಗಿ ಮತ್ತು ತೋಟ ಮಾಡಬೇಕಂದ್ರೆ ಹೂವಿನ್ ಗಿಡಗಳು ಹಣ್ಣಿನ್ ಗಿಡಗಳು ಎಲ್ಲ ಇರಬೇಕು ನಮ್ಮಮನೆ ಮುಂದೆ ಎಲ್ಲ ಗಿಡಗಳು ಇದಾವೆ ಅದಕ್ಕೆ ಗೊಬ್ಬರ ಹಾಕ್ತೀವಿ ಟೈಮ್ ಸರಿಯಾಗಿ ನೀರು ಹಾಕ್ತಿವಿ ಸಂಜೆಲೇ ಬೆಳಗ್ಗೆ ಹಾಕೋಲ್ಲ ಸಂಜೆ ಹಾಕ್ತಿವಿ ಮತ್ತು ಅದ್ಕೆ ಗೊಬ್ಬರ ಹಾಕ್ತಿವಿ ಕೆಂಪು ಮಣ್ಣು ತಂದು ಹಾಕ್ತಿವಿ ಅದಕ್ಕೆ ಹಿಂಗ್ ಅರಿವೆಯ ಅರೆ ಕಟ್ಟಿ ನೀರು ಬಿಡ್ತೀವಿ ಬೆಳಗ್ಗೆ ನೀರು ಬರ್ತಾವೆ ಬೆಳಗ್ಗೆ ಬಿಟ್ಟರೆ ಬೆಳಗ್ಗೆ ಹಾಕ್ತಿವಿ ಸಂಜೆ ಬಿಟ್ಟರೆ ಸಂಜೆ ಹಾಕ್ತಿವಿ ಅದಕ್ಕೆ ಹೂವು ಬಿಡ್ತಾವೆ ಹೂವು ನಮ್ಮಮನೆ ಮುಂದೆ ಬಿಳಿ ಗುಲಾಬಿ ಕೆಂಪು ಗುಲಾಬಿ ಮತ್ತು ದಾಸವಾಳ ಹೂವಿನ ಗಿಡ ಮತ್ತು ಎಕ್ಕೆ ಗಿಡ ಎಕ್ಕೆ ಗಿಡ ಹಾರ ಕಟ್ಟಿ ದೇವರಿಗೆ ಓಯ್ತಿವಿ ಆಂಜನೇಯಗೆ ಮತ್ತು ತುಂಬ ಗಿಡಗಳಿದಾವೆ ಮಲ್ಲೆ ಹೂವಿನ ಗಿಡ ಲಕ್ಷ್ಮಿ ಬಳ್ಳಿ ಅಮೃತ ಬಳ್ಳಿ ಆ ಥರ ಎಲ್ಲ ಇದಾವೆ ಮತ್ತು ತುಳಿಸಿ ಗಿಡ ಬೇವಿನ ಮರ ತುಳಿಸಿ ಗಿಡದ ಪೂಜೆ ಮಾಡ್ತೀವಿ ಬೆಳಗ್ಗೆ ಚೆನ್ನಾಗ್ ನೋಡ್ಕೊತೀವಿ ಎಲ್ಲ ಗಿಡಗಳನ್ನು ಚೆನ್ನಾಗ್ ರಕ್ಷಣೆ ಮಾಡ್ತೀವಿ ಅವಕ್ಕೆ ನೀರೆಲ್ಲ ಹಾಕ್ತಿವಿ ಟೈಮ್ ಸರಿಯಾಗಿ ಗೊಬ್ಬರ ಹಾಕ್ತಿವಿ ಮೇಕೆ ಗೊಬ್ಬರ ಮೇಕೆ ಹಿಕ್ಕೆ ಎಲ್ಲ ತಂದು ಹಾಕ್ತಿವಿ ಸಗಣಿ ಗೊಬ್ಬರ ಹಾಕ್ತಿವಿ ಚೆನ್ನಾಗ್ ಬೆಳೆತತೆ ಮತ್ತು ನಮ್ಮಮನೆ ಮುಂದೆ ಕರಿಬೇವಿನ ಗಿಡ ಕರಿಬೇವಿನ ಗಿಡ ಮತ್ತು ಕರಿಬೇವು ಅಡಿಗೆ ಮಾಡೋಕ್ ಉಪಯೋಗ ಆಗ್ತದೆ ಮತ್ತು ಮಾರಾಟ ಮಾಡ್ಬೌದು ಅದನ್ನು ಕರಿಬೇವನ್ನು ಮತ್ತು ಕುಂಬಳಕಾಯಿ ಬಳ್ಳಿ ಐತಿ ತುಪ್ಪರಕಾಯಿ ಬಳ್ಳಿ ಹಾಗಲ್ಕಾಯಿ ಬಳ್ಳಿ ಎಲ್ಲ ಇದಾವೆ ಎಲ್ಲಾನು ಚೆನ್ನಾಗಿ ಜೋಪಾನ ಮಾಡ್ತೀವಿ ಎಲ್ಲ ಚೆನ್ನಾಗಿ ಅಡಿಗೆಗೆಲ್ಲ ಉಪಯೋಗ ಆಗ್ತವ್ ಅವೆಲ್ಲ ಮತ್ತು ಹೂವುಗಳು ಹೂವುಗಳಲ್ಲಿ ತುಂಬ ಹೂವುಗಳಿದಾವ್ ನಮ್ಮಮನೆ ಮುಂದೆ ಮಲ್ಲೆ ಹೂವಿನ ಗಿಡ ಗುಲಾಬಿ ಗಿಡ ದಾಸ್ವಾಳ ಹೂವಿಂದು ದಾಸ್ವಾಳ ಹೂವಿನಲ್ಲಿ ಮೂರು ಗಿಡಗಳು ಇದಾವೆ ಬಿಳಿ ದಾಸ್ವಾಳ ಹೂವು ಕೆಂಪು ದಾಸವಾಳ ಹೂವು ಗುಲಾಬಿ ದಾಸ್ವಾಳ ಹೂವು ಅವೆಲ್ಲ ದೇವರಿಗೆ ಮುಡಿಸ್ತೀವಿ ಮತ್ತು ನಾವು ಇಟ್ಕೊತೀವಿ ಮತ್ತು ಬೇರೆಯವರು ಬಂದರೆ ಬೇರೆಯವ್ರು ಕೇಳಿದ್ರೆ ಅವರಿಗೆ ಕೊಡ್ತೀವಿ ಮತ್ತು ತುಂಬ ನೆರಳಿದೆ ನಮ್ಮಮನೆ ಮುಂದೆ ತೋಟ ಮಾಡಿದಕ್ಕೆ ಮತ್ತು ನಮ್ಮಮನೆ ಮುಂದೆ ತುಂಬ ಜಾಗ ಇದೆ ಅರ್ಧ ಅರ್ಧ ತೋಟ ಮಾಡಿದೀವಿ ಅರ್ಧ ಜಾಗದಲ್ಲಿ ಅದಕ್ಕೆ ಟೈಮ್ ಸರಿಯಾಗಿ ನೀರು ಹಾಕ್ತಿವಿ ಗೊಬ್ಬರ ಮಣ್ಣು ಎಲ್ಲ ತಂದು ಹಾಕ್ತಿವಿ ಚೆನ್ನಾಗ್ ಬೆಳ್ದಿದಾವೆ ಎಲ್ಲ ಗಿಡಗಳು ಮತ್ತು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಿವಿ ಮತ್ತು ಬಾಳೆ ಹಣ್ಣಿನ ಗಿಡ ಇದೆ ನಮ್ಮಮನೆ ಮುಂದೆ ಮಾವಿನ್ಕಾಯಿ ಗಿಡ ಇದೆ ಮಾವಿನ್ಕಾಯಿ ಎಲ್ಲ ಹರ್ಕೊಂಡು ತಿಂತೀವಿ ಮತ್ತು ಉಳಿದಿರೋ ತೆಂಗಿನ್ಕಾಯಿ ಸಸಿ ಮಾಡ್ತೀವಿ ತೆಂಗಿನ್ಕಾಯಿ ಮಣ್ಣಲ್ಲಿ ಇಟ್ಟು ಅದು ಬೆಳೆದ ಮೇಲೆ ಕೆತ್ತಿ ಮತ್ತು ಬೇರೆ ಪ್ಲೇಸಲ್ಲಿ ಹೋಗಿ ಇಡ್ತೀವಿ ಹಂಗಿಟ್ರೆ ಅದು ಬೆಳೆಯೋದು ಮತ್ತು ಟೈಮ್ ಸರಿಯಾಗಿ ನೀರು ಹಾಕ್ತಿವಿ ಕರಿಬೇವಿನ ಗಿಡ ಇದೆ ಟೊಮೆಟೊ ಗಿಡ ಇದೆ ಮೆಣಸಿನ್ಕಾಯಿ ಗಿಡ ಇದೆ ಎಲ್ಲ ಚೆನ್ನಾಗ್ ಬೆಳೆಸ್ತೀವಿ ಎಲ್ಲ ಉಪಯೋಗ ಆಗ್ತಾವೆ ನಮಗೆ ತುಂಬ ಚೆನ್ನಾಗಿದೆ ಮತ್ತು ಹೂವುಗಳು ಹೂವಿನ್ ಗಿಡಗಳೂ ಇದಾವೆ ದೇವರಿಗೆ ಹೂವು ಸಿಗ್ತವೆ ನಮಗೆ ಸಿಗ್ತವೆ ಮತ್ತು ಮಾರಾಟ ಮಾಡ್ಬೌದು ಹೂವುಗಳ್ನ ತುಂಬ ಉಪಯೋಗ ಆಗುತ್ತೆ ತೋಟ ಮಾಡಿದ್ರಿಂದ ಮತ್ತು ನಮಗ್ ಆಕ್ಸಿಜನ್ ಸಿಗುತ್ತೆ ನೆರಳು ಸಿಗುತ್ತೆ ಮನೆ ಮುಂದೆ ಕುಂತ್ಕೊಂಬೋದು ಇವಾಗ ಬಿಸಿಲು ಜಾಸ್ತಿ ಮನೇಲಿ ಇರೋಕ್ಕಾಗಲ್ಲ ತೋಟ ತೋಟ ಮಾಡಿದರೆ ಮನೆ ಮುಂದೆ ಅಲ್ಲಿ ಬಂದು ಕೂತ್ಕೊಬೋದು ತಂಪಾಗಿರುತ್ತೆ ಮನೆ ಮುಂದೆ ಎಲ್ಲ ಮತ್ತು ಹಣ್ಣುಗಳ್ನ ತಿನ್ಬೋದು ಹಣ್ಣುಗಳು ಬಿಟ್ಟರೆ ಬಾದಾಮಿ ಗಿಡ ಇದೆ ಪಪ್ಪಾಯಿ ಹಣ್ಣಿನ ಗಿಡ ಇದೆ ಮತ್ತು ಮಾವಿನಕಾಯಿ ಗಿಡ ತೆಂಗಿನ ಮರ ತೆಂಗು ಇವ ಬಿಸಿಲು ಕಾಲ್ದಾಗೆ ತೆಂಗಿನ್ಕಾಯಿ ಕುಡಿಬೇಕು ತಂಪಿರುತ್ತೆ ಹೀಟ್ ಆಗೋಲ್ಲ ಮೈಯೆಲ್ಲ ಚೆನ್ನಾಗಿರತ್ತೆ ಎಲ್ಲ ಕಾಯಿ ತಿನ್ಬೋದು ನಾವು ಮತ್ತು ಹಾಗಲಕಾಯಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಮಾರಾಟ ಮಾಡ್ಬೋದು ಇಲ್ಲಾಂದರೆ ಯಾರಾದರು ಕೇಳಿದರೆ ಅವರಿಗೆ ಕೊಡ್ತೀವಿ ನಾವು ಚೆನ್ನ್ನಾಗಿ ಮನೆ ಮುಂದೆ ತೋಟ ಮಾಡಿದರೆ ಎಲ್ಲ ಗಿಡಗಳಿದಾವೆ ನಮ್ಮಮನೆ ಮುಂದೆ ಮತ್ತು ಮರಗಳು ಇದಾವೆ ಬಳ್ಳಿಗಳೂ ಇದಾವೆ ತುಪ್ಪರಕಾಯಿ ಬಳ್ಳಿ ಹಾಗಲ್ಕಾಯಿ ಬಳ್ಳಿ ಕುಂಬಳಕಾಯಿ ಬಳ್ಳಿ ಏನು ಮತ್ತು ಅವನ್ನೆಲ್ಲ ಪಲ್ಯ ಮಾಡ್ಕೊತೀವಿ ಸಾಂಬಾರು ಮಾಡ್ತೀವಿ ಮತ್ತು ಮಾರಾಟ ಮಾಡ್ತೀವಿ ಯಾರಾದರು ಕೇಳಿದರೆ ಕೊಡ್ತೀವಿ ಮತ್ತು ಹೂವುಗಳನ್ನ ಯಾರಾದರು ಕೇಳಿದರೆ ಕೊಡ್ತೀವಿ ಪೂಜೆ ಮಾಡ್ತೀವಿ ಇಲ್ಲಂದರೆ ಮಾರಾಟ ಮಾಡ್ತೀವಿ ಅದರಿಂದ ದುಡ್ಡು ಬರುತ್ತೆ ನಮಗೆ ಅದೊಂದು ಬಿಸ್ನೆಸ್ ಆಗುತ್ತೆ ನಮಗೆ ಮನೇಲಿ ಗೃಹಿಣಿಯರು ಸುಮ್ಮನೆ ಕೂತು ಏನು ಮಾಡೋಂಗಿಲ್ಲ ಮತ್ತು ಗಿಡಗಳ್ನ ಬೆಳೆಸಿ ಅವು ಹೂವು ಬಿಟ್ಟರೆ ಮಾರಾಟ ಮಾಡ್ಬೋದು ಅವರಿಗೊಂದು ಎಲ್ಪ್ ಆಗುತ್ತೆ ನಮಗೆ ಹೆಲ್ದಿ ಫುಡ್ ಸಿಗುತ್ತೆ ಮನೆ ಮುಂದೆ ಕಾಯಿ ಅಂಥವೆಲ್ಲ ಬೆಳೆಸಿದರೆ ಕೆಮಿಕಲ್ ಏನೂ ಇರೋಲ್ಲ ಸಾವಯವ ಗೊಬ್ಬರ ಹಾಕ್ತಿವಿ ನಾವು ಮತ್ತು ನೀರು ಮಣ್ಣು ಮತ್ತು ಕೆಂಪು ಮಣ್ಣು ಹಾಕ್ತಿವಿ ಅದು ಚೆನ್ನಾಗಿ ಗೊಬ್ಬರ ಎಲ್ಲ ಚೆನ್ನಾಗೊಳಿಸ್ತೀವಿ ಆಕ್ಸಿಜನ್ ಚೆನ್ನಾಗ್ ಸಿಗುತ್ತೆ ಗಾಳಿ ಇರುತ್ತೆ